ನಾವು ತಯಾರಿಸುವ ಹಬ್ಬದ ಅಡಿಗೆಗಳು ಯಾವುವೆಂದರೆ ಹೋಳಿಗೆ ಕಡುಬು ಕಜ್ಜಾಯ ಕೋಸಂಬರಿ ಹಪ್ಪಳ ಬೋಂಡಾ ಬಜ್ಜಿ ನಿಪ್ಪಟ್ಟು ಬ್ಯಾಟ್ಸ್ ಮತ್ತು ಪಲಾವ್ ಗಿ ರೈಸ್ ಕಿಚಡಿ ಅನ್ನ ರಸ ಮತ್ತು ಕೊಕೊನಟ್ ರೈಸ್ ಕುಷ್ಕ ಕುರ್ಮಾ ಲಡ್ಡು ಮೈಸೂರ್ ಪಾಕು ಮುಂತಾದವುಗಳನ್ನು ನಾವು ಹಬ್ಬದ ಸಂದರ್ಭದಲ್ಲಿ ನಾವೆ ತಯಾರಿಸ್ತೆವೆ ಮತ್ತು ಸಿಹಿ ಅಡುಗೆಗಳು ಪಾಯಸ ಸಹ ನಾವೆ ತಯಾರಿಸುತ್ತೇವೆ ಇವು ನಾವು ಹಬ್ಬದ ಸಂದರ್ಭದಲ್ಲಿ ಕೋಸಂಬರಿ ಕಳ್ಳೆ ಹುಸ್ಲಿ ಇನ್ನು ಮುಂತಾದವುಗಳನ್ನು ನಾವು ಹಬ್ಬದ ಸಂದರ್ಭದಲ್ಲಿ ತಯಾರಿಸುತ್ತೇವೆ